ಆಮಶಂಕೆಗೆ ಒಂದು ಒಳ್ಳೆಯ ಔಷಧಿ ಅಂತಂದರೆ ಉದ್ದಿನಬೇಳೆ ಕಷಾಯ ಇದನ್ನ ಬಿಟ್ಟರೆ ಲಿಂಬೆ ಹಣ್ಣಿನ ರಸ ಒಂದು ಲೋಟದಲ್ಲಿ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಮತ್ತು ಉಪ್ಪು ಹಾಕಿಬಿಟ್ಟು ಕುಡಿದ್ರೆ ಬೇಗ ಕಡಿಮೆ ಆಗತ್ತೆ ಒಂದೆರಡು ಮೂರು ಸತಿ ಮಾಡಿ ಕುಡೀರಿ ಇದು ಕುಡ್ದಾಗ ಏನಾಗತ್ತೆ ಅಂತಂದರೆ ನಿಮ್ಮ ದೇಹ ಏನಾಗಿರತ್ತೆ ತುಂಬ ಉಷ್ಣ ಆಗಿರತ್ತಲ್ಲ ಅದು ಬಹಳ ಕಡಿಮೆ ಆಗತ್ತೆ ಮತ್ತು ಹೆಚ್ಚಾಗಿ ಎಳನೀರನ್ನು ಕುಡೀಬೇಕು ಎಳ್ನೀರು ಕುಡ್ದಾಗ ಏನಾಗತ್ತೆ ಅಂದರೆ ಬೇಗ ನಿಮಗೆ ಆಮಶಂಕೆ ನಿವಾರಣೆಯಾಗುತ್ತೆ